ಹೌದು ಮೇಡಮ್ ಹೇಳಿ ತಾವ್ಯಾರು ಮಾತಾಡ್ತಿರೋದು ಹಾಂ ಹೇಳಿ ಮೇಡಮ್

ಹಾಂ ಯಾವ ಥರ ವೆಕೇನ್ಸಿ ಇದೆ ಇತ್ತು ಮೇಡಮ್ ನಿಮಗೆ ಇಲ್ಲ ನಿಮಗ್ ಯಾವ ಥರ ಜಾಬ್ ಬೇಕಂತ ಹೇಳಿದರೆ ನಾವು ಅದರಲ್ಲಿ ನಮ್ದು ವೇಕೆನ್ಸಿ ಯಾವ್ದು ಖಾಲಿ ಇದೆ ಯಾವುದು ಇಲ್ಲ ಅಂತ ನಾವು ಅದ್ರ ಬಗ್ಗೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು

ಹೌದಾ ನಿಮ್ಮ ಬಿ ಎಯಲ್ಲಿ ಯಾವ್ದು ಇದು ಆಗಿದೆ ಮೇಡಮ್ ನಿಮ್ಮದು ಬ್ರಾಂಚ್ ಯಾವುದು ನಿಮ್ಮದು

ಹೌದಾ ಎಕ್ಸ್ಪೀರಿಯನ್ಸು ಎಲ್ಲೆಲ್ಲಿ ಮಾಡಿದ್ದೀರ ನೀವು

ಹೌದ ನೀವು ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರ ಮೇಡಮ್ ಏ ಹಾಗಿಲ್ಲ ಮೇಡಮ್ ನಿಮ್ದು ಅಂದರೆ ನಮಗೆ ನಿಮ್ಮಲ್ಲಿ ಸ್ಯಾಲ್ರಿ ನೀವು

ಓಕೆ ಓಕೆ ಹೌದಾ ನಾನು ನಿಮ್ಮದು ನೀವು ರಿಸ್ಯುಮ್ ಕಳಿಸಿ ನೋಡ್ತೇನೆ ರೆಸ್ಯುಮ್ ನೋಡಿಕೊಂಡು ನಿಮಗೆ ಎಲ್ಲಿ ಮೀಟ್ ಆಗ್ಲಿಕ್ಕೆ ಆಗ್ತೆ ರೀ ನಿಮಗೆ ಓಕೆ ಮಾಡಿ ನಾಳೆ ನನಗೆ ಟೆನ್ ಒ ಕ್ಲೋಕಿಗೆ ಬಂದು ಮೀಟಾಗಿ ನೋಡಿ ರಿಸ್ಯುಮ್ ನೋಡಿ ನಾವು ಏನಾನು ಹೇಳ್ತೇವೆ ಓಕೆ ಮ್ಯಾಮ್ ನೈಸ್ ಟು ಮೀಟ್ ಯು ಬಾಯ್